ನನಗೆ ಕವನಗಳನ್ನು ಬರೆಯೋದು ಅಂದರೆ ತುಂಬ ಇಷ್ಟ ಯಾಕೆ ಅಂಥೇಳಿದರೆ ಅತಿ ಸಣ್ಣದಾದಂತಹ ಒಂದು ವಾಕ್ಯಗಳಲ್ಲಿ ಅತಿ ಹೆಚ್ಚು ವಿಷಯವನ್ನು ತುಂಬ್ಸೋದು ಅಂಥೇಳಿದ್ರೆ ಅದು ಕವನದಲ್ಲಿ ಮಾತ್ರ ಅದು ತುಂಬ ಸುಂದರವಾಗಿ ಪ್ರಾಸಬದ್ಧವಾಗಿ ಬರೆಯೋದಕ್ಕೆ ಕೂಡ ಸಾಧ್ಯ ಆಗುತ್ತೆ ಹೀಗಾಗಿ ಕಾವ್ಯ ಓದೋದಕ್ಕೆ ಆಗಲಿ ಬ ಅಥವಾ ಬರೆಯೋದಕ್ಕೆ ಆಗಲಿ ತುಂಬ ಇಷ್ಟ ಆಗುತ್ತೆ ನಾನು ಇದರಿಂದ ಇನ್ಸ್ಪೈರಾಗಿದ್ರೆ ಅದಕ್ಕೆ ಮುಖ್ಯವಾದ ಕಾರಣ ನಮ್ಮ ನೆಚ್ಚಿನ ಕವಿಗಳಾದಂಥ ಕುವೆಂಪು ಅವ್ರು ಆಗಬೋದು ಅಥ್ವ ಗುಂಡಪ್ಪ ಅವ್ರು ಆಗಬೋದು ಅಥ್ವ ನಮ್ಮ ಬೇರೆ ಕವಿಗಳಿಂದ ನಾನು ಇನ್ಸ್ಪೈರಾಗಿರ್ತೇನೆ